ಹಲೋ ನಾವೀ ನ್ ಹಲೋ ನಾವು ಸುಜಾತಾ ಅಂತ ಹೀಗೆ ಯಾರೋ ನಿಮ್ಮ ನಂಬರ್ ಕೊಟ್ಟರು ನಾವು ಬೇರೆ ಕಡೆಯಿಂದ ಟ್ರಿ ಅಂದರೆ ಪ್ರವಾಸ ಬಂದಿದ್ವಿ ಇಲ್ಲಿ ನಾವು ಎಲ್ಲ ಪ್ಲೇಸ್ ನೋಡ್ತಾ ಬಂದ್ವಿ ಇವತ್ತು ಉಳ್ಕೊಬೇಕಿತ್ತು ರೂಮಲ್ಲಿ ಅದಕ್ಕೆ ಮತ್ತು ಊಟ ಮಾಡಬೇಕಿತ್ತಲ್ಲ ಅದಕ್ಕೆ ಇಲ್ಲಿ ಯಾವುದಾದ್ರೂ ಹತ್ತಿರ ತುಮಕೂರು ಹತ್ತಿರ ಯಾವುದಾದರೂ ರೆಸ್ಟೋರೆಂಟ್ ಇದೆಯಾ ಅದು ಅದು ಮತ್ತೆ ವೆಜ್ ಆಗಿರ್ಬವ್ದು ಮೀನಿನದು ಮೀನೂಟ ಯಾವುದು ರೆಸ್ಟೋರೆಂಟ್ ಹಾಂ ಹೌದಾ ದುಬಾರಿಯಾಗಿರುತ್ತಾ ಅಥವಾ ಒಂದು ಮಿನಿಮಮ್ ಆಗಿರು ಹೌದಾ ಫುಡ್ಡು ಟೇಸ್ಟ್ ಚೆನ್ನಾಗಿರುತ್ತಲ್ಲಾ ಅಂದರೆ ಮತ್ತೆ ತುಮಕೂರು ಹತ್ತಿರ ಬೇರೆ ಯಾವುದೂ ರೆಸ್ಟೋರೆಂಟಿಲ್ಲ ನಾವು ಈ ಅಂದರೆ ತುಮಕೂರಿಂದ ಸ್ವಲ್ಪ ದೂರ ಇದ್ದೀವಿ ಹೌದಾ ಹ್ಞೂ ಹ್ಞೂ ಹ್ಞೂ ಇದು ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್ ಧನ್ಯವಾದ ಬಾಯ್ ಬಾಯ್